ನಾನು ವಾಸವಿರುವಂತಹ ಪ್ರದೇಶದಲ್ಲಿರುವ ಆಸ್ಪತ್ರೆಗಳಲ್ಲಿ ನಾ ಕಂಡಂತಹ ಘಟನೆಗಳೆಂದರೆ ತುಂಬ ಜನರು ಚಿಕಿತ್ಸೆಗೋಸ್ಕರ ನಿಲ್ತಾರೆ ಆದರೆ ಕೆಲವೊಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾನು ನೋಡಿರತಕ್ಕಂತಹ ಆಗಿ ನ ಪ್ರತ್ಯಕ್ಷವಾಗಿ ನೋಡಿರತಕ್ಕಂತಹ ಸಾಕ್ಷಿಗಳನ್ನ ಹೇಳಬೇಕಂತ ಬಂದರೆ ಸ್ವಚ್ಛತೆ ಕಾಪಾಡ್ಕೊಂಡಿರಲ್ಲ ಅದೇ ರೀತಿ ಮುಖ್ಯಸ್ಥರು ಅಂದರೆ ಡಾಕ್ಟರ್ ಮೇನ್ ಡಾಕ್ಟರ್ ಅಲ್ಲಿ ಇರೋದೇ ಇಲ್ಲ ಅಂದರೆ ಏನೋ ಒಂದು ಹುಷಾರಿಲ್ಲ ಜ್ವರ ಕೆಮ್ಮು ನೆಗಡಿ ಇದಕ್ಕೆ ಅಲ್ಲಿರುವಂತಹ ನರ್ಸ್ ಅವರೆ ಅಂದರೆ ಡಾಕ್ಟರಿನ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ನರ್ಸು ಕೂಡ ಅಲ್ಲ ಸುಮ್ಮನೆ ನರ್ಸ್ ಇರ್ತಾರಲ್ಲ ಅಂತವರೇ ಅವರಿಗೆ ಟ್ರಿ ಅಂದರೆ ಅವರಿಗೆ ಚಿಕಿತ್ಸೆ ಮಾಡಿ ಅವರಿಗೆ ಮಾತ್ರೆ ಬರೆದುಕೊಟ್ಟು ಕಳಿಸ್ತಕ್ಕಂತಹ ದೃಶ್ಯಗಳನ್ನ ನಾ ನೋಡಿದ್ದೇನೆ ತುಂಬ ಹೊತ್ತು ನಿಲ್ಲಿಸ್ತಾರೆ ಕಾಯಿಸ್ತಾರೆ ಅಂದರೆ ನಾವು ಡಾಕ್ಟರಿಗೋಸ್ಕರ ಡಾಕ್ಟರ್ ಬರಲಿಕ್ಕೋಸ್ಕರ ನಾವು ಕಾಯಲಿಕ್ಕೆ ಶುರು ಮಾಡಿದ್ರೆ ಸುಮಾರು ಗಂಟೆ ಗಂಟೆವರೆಗು ಕೂಡ ನಮ್ಮನ್ನು ಕಾಯಿಸಲಿಕ್ಕೆ ಅವರು ರೆಡಿ ಇರತಕ್ಕಂತಹ ಮನಸ್ಥಿತಿಯ ಅಲ್ಲಿ ಇರೋವರು ಜನ ಜಂಗುಳಿಗಳನ್ನು ನಾ ಕಂಡಿದ್ದು ಕರೋನ ಆಗಿ ಕರೋನ ಎಲ್ಲ ಮುಗಿದ ನಂತರ ನಾವು ಕರೋನ ವ್ಯಾಕ್ಸಿನನ್ನು ಹಾಕಿಸ್ಕೊತೇವೆ ಆ ವ್ಯಾಕ್ಸಿನನ್ನು ಹಾಕ್ಸ್ಕೊಂಡು ನಂತರ ನಮಗೆ ನಮ್ಮ ದೇಹದಲ್ಲಿ ಆಗುವಂತಹ ಕೆಲವೊಂದು ಬದಲಾವಣೆಗಳು ಮತ್ತೆ ಆ ನಂತರ ಬಂದಂತಹ ಶೀತದ ಗಾಳಿ ಅಂದರೆ ಚಳಿಗಾಲದಲ್ಲಿ ಕೆಲವೊಬ್ಬರು ತುಂಬ ಜನ ಹುಷಾರ್ ತಪ್ತಾರೆ ಆ ಸಂದರ್ಭದಲ್ಲಿ ನಾವು ಆಸ್ಪತ್ರೆಗೆ ಹೋಗಲೇ ಬೇಕಾಗ್ತದೆ ಆಸ್ಪತ್ರೆಗೆ ಹೋದಂತಾ ಸಮಯದಲ್ಲಿ ಅ ನಾವು ಅಲ್ಲವಾದರೂ ತುಂಬ ಜನ ಬಂದಿರ್ತಾರೆ ಆ ಜನಜಂಗುಳಿಗಳಲ್ಲಿ ಏನೇನು ಆಗಬಹುದು ಅಂದರೆ ಈಗ ನಮ್ಮಲ್ಲಿ ನಾವು ರೋಗಿಯಾಗಿದ್ದರೆ ನನ್ನನ್ನ ಕರ್ಕೊಂಡು ಬಂದಿರವ್ರು ಅವರಿಗೆ ಯಾವ ರೋಗ ಕೂಡ ಇರೋದಿಲ್ಲ ಅವರು ಶುದ್ಧವಾಗಿ ಇರ್ತಾರೆ ಈಗ ಅವರು ನಮ್ಮ ಒಟ್ಟಿಗೆ ಬಂದಿರ್ತಾರೆ ಅಂದರೆ ಅವರು ಜನಜಂಗುಳಿಗಳ ಮಧ್ಯೆಯೇ ನಿಂತಿರ್ತಾರೆ ಅಲ್ಲಿರೋರಿಗೆ ಕೂಡ ಹುಷಾರ್ ತಪ್ಪಿರುತ್ತದೆ ಈಗ ಅವರು ಸೇವಿಸ್ತಕ್ಕಂತಹ ಗಾಳಿನ ಇವರು ಕೂಡ ಸೇವಿಸ್ತಾರೆ ಅದು ಎಂಥ ಆಗ್ತದೆ ಟಚ್ ಇಲ್ಲ ಎಂಥದಿಲ್ಲ ಬಟ್ ಜರ್ಮ್ಸ್ ಬಂದು ಅವು ರೋಗಾಣುಗಳು ಅವ್ರಿಗು ಕೂಡ ಅದು ಹರಡುತ್ತೆ ಅದರಿಂದ ಕೆಲವೊಬ್ಬರಿಗೆ ಜ್ವರ ಬರುವಂತಹ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಜನಜಂಗುಳಿ ಇದ್ದಂತಹ ಪ್ರದೇಶಗಳಲ್ಲಿ ನಾವು ಟೋಕನ್ ವ್ಯವಸ್ಥೆಗಳನ್ನು ಮಾಡಬೇಕಾಗ್ತದೆ ಒಬ್ಬರಾದಮೇಲೆ ಒಬ್ಬರು ಬರಲಿಕ್ಕೆ ಪ್ರೇರೇಪಣೆ ಮಾಡಬೇಕಾಗ್ತದೆ ಯಾಕೆಂದ್ರೆ ಈಗಿನ ಕಾಲದಲ್ಲಿ ನಾವು ಹೇಳಲಿಕ್ಕೆ ಬಂದರೆ ಅಧಿಕಾರಗಳನ್ನ ಇಟ್ಟುಕೊಂಡು ನಾನು ಮುಂದೆ ತಾ ಮುಂದೆ ಅಂತ ಬರೋವ್ರೆ ತುಂಬ ಜನ ಯಾರೇ ಆಗಲಿ ಮನುಷ್ಯತ್ವಕ್ಕೆ ಬೆಲೆಕೊಟ್ಟು ಆ ಮನುಷ್ಯನಿಗೆ ಸ್ಥಾನ ಕೊಡುವಂತಹ ಕೊಡೋವರು ಯಾರು ಇಲ್ಲ ಯಾರು ಅನ್ನೋದಕ್ಕಿನ್ನ ಕಡಿಮೆ ತುಂಬ ಕಡಿಮೆ ಇದ್ದಾರೆ ಹಾಗಾಗಿ ಅಧಿಕಾರ ನನ್ನದು ನಾನು ತನ್ನದು ಅನ್ನೋದನ್ನು ಬಿಟ್ಟು ಯಾರಿಗೆ ತೀರಾ ಆರಾಮ ಇರೋದಿಲ್ಲ ಅವರಿಗೆ ಮೊದಲು ಕಳಿಸುವ ಆಮೇಲೆ ನಾವು ಹೋಗುವ ಅನ್ನೋ ಮನೋಭಾವನೆ ಅವರಿಗೆ ಬಂದರೆ ಅದು ಅಲ್ಲಿ ಈ ಥರ ಜನಜಂಗುಳಿಗಳಾಗೋದಿಲ್ಲ ಯಾಕೆಂದ್ರೆ ನಮ್ಮಲ್ಲಿ ನಿಲ್ಲಿಕ್ಕೆ ಶಕ್ತಿ ಇರ್ತದೆ ಕೆಲವೊಬ್ರಿಗೆ ಕೂಡಲಿಕ್ಕು ಶಕ್ತಿ ಇರೊಲ್ಲ ನಿಲ್ಲಿಕ್ಕೂ ಶಕ್ತಿ ಇರಲ್ಲ ಅವ್ರು ಆಸ್ಪತ್ರೆಗೆ ಬಂದಿರ್ತಾರೆ ಅವರು ಕೆಲವೊಬ್ರು ಜಗಳ ಮಾಡ್ತಾರೆ ನಾವು ನಿಮಗಿನ್ನ ಮುಂಚೆ ಬಂದಿದ್ದೇವೆ ನಾವು ಮನೆಗೆ ಹೋಗಬೇಕು ನಮ್ಮ ಕೈಲಿ ಆಗ್ತಾ ಇಲ್ಲ ಅದನ್ನು ನಂಬೋ ಹಂಗಿಲ್ಲ ಯಾಕೆಂದ್ರೆ ನಮಗೆ ಕಣ್ಣಲ್ಲಿ ನೋಡಲಿಕ್ಕೆ ಕಾಣ್ತದೆ ಯಾರು ಆರಾಮ ಇರ್ತಾರೆ ಯಾರು ಹುಷಾರಿರಲ್ಲ ಅನ್ನೋದನ್ನು ಅದನ್ನು ನಾವು ನೋಡಿಕೊಂಡು ಅಂಥವರಿಗೆ ಮೊದಲು ಚಿಕಿತ್ಸೆ ಕೊಡಲಿಕ್ಕೆ ಕಳಿಸುವ ಆಮೇಲೆ ಬೇಕಿದ್ದರೆ ನಾವು ಹೋಗುವ ನಾವು ಕೂಡಲಿಕ್ಕೆ ಆಗ್ತದೆ ಒಂದು ಹತ್ತು ನಿಮಿಷ ಕೂಡಲಿಕ್ಕೆ ಆಗ್ತದೆ ಅಂತ ಅಂದಮೇಲೆ ನಾವು ಸಮಯ ವ್ಯರ್ಥ ಮಾಡ್ಬೌದು ಏನು ಅದರಲ್ಲಿ ಎಂಥ ತಪ್ಪೇನಿಲ್ಲ ಅಲ್ವಾ ಅದೇ ರೀತಿ ಅನುಸರಣೆ ಮಾಡಿದ್ರೆ ಎಲ್ಲವೂ ಕೂಡ ಚೆಂದಾಗೇ ಕಾಣ್ತವೆ ಇಲ್ಲಿ ಕೂಡ ಅಷ್ಟೇ ಜನಜಂಗುಳಿ ಮಾಡ್ಕೊಳ್ಳೋದರಿಂದ ನಮ್ಮ ಫ್ಯಾಮ್ ಅಂದರೆ ನಮ್ಮ ಕುಟುಂಬಸ್ಥರಿಗೆ ತೊಂದರೆ ಆಗ್ತದೆ ಅಂತ ಅನ್ ಅನ್ ಅಂದ್ಕೊಂಡಾಗ ಆದ್ದರಿಂದ ನಾವೇ ಅದನ್ನು ಕಡಿಮೆ ಮಾಡುವುದು ಒಳ್ಳೆಯದು ಅದೇ ರೀತಿ ಜನರಲ್ಲಿ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಜನಗಳಿಗೆ ನಾವು ತಲುಪಿಸಿದರೆ ಅವರು ಕೂಡ ಅದ್ರ ಬಗ್ಗೆ ತಿಳ್ಕೋತಾರೆ ಆಗ ಅವರು ಕೂಡ ಬದ್ಲ ಬದಲಾಗ್ಲಿಕ್ಕೆ ಟ್ರೈ ಆದರೂ ಮಾಡ್ತಾರೆ ಅಂತ ಪ್ರಯತ್ನ ಕೂಡ ಆದ್ರೂ ಪಡ್ತಾರೆ ಹಾಗಾದ್ರು ಅದು ಒಳ್ಳೆಯದಾಗಿ ಕನ್ವೆ ಆಗ್ತದೆ